ಹಲೋ ಹಲೋ ಸರ್ ಸರ್ ಚಂದ್ರು ಡಾಕ್ಟ್ರಾ ಸರ್ ಹಾಂ ನಾನು ಸರ್ ಪ್ರಸನ್ನಕುಮಾರ್ ಅಂತ ನಿನ್ನೆ ಬಂದು ತೋರಿಸಿದ್ನಲ್ಲ ಸರ್ ಹಾಂ ಅದೇ ಸ್ವಲ್ಪ ಜ್ವರ ಮತ್ತು ತಲೆ ನೋವು ಇತ್ತು ಮೈಕೈ ನೋವು ಇತ್ತು ಅದಕ್ಕೆ ಇದಕ್ಕೆ ನಿನ್ನೆಯಿಂದ ತೊಗೊಂಡೆ ಮಾ ನೀವು ಕೊಟ್ಟ ಮಾತ್ರೆನೂ ತೊಗೊಂಡಿದ್ದೆ ಸಾ ಅದು ಏನೂ ಅಂತ ಇದು ಕಾಣ್ತಾ ಇಲ್ಲ ಸರ್ ಇನ್ನೂ ಸ್ವಲ್ಪ ಜಾಸ್ತಿ ಆದಂಗಿದೆ ಹೌದು ಸಾರ್ ಓಕೆ ಹೌದು ಸರ್ ಜಾಸ್ತಿ ಆದಂಗಿದೆ ಅದರಿಂದ ಏನು ಸರ್ ಇನ್ನೂ ಸ್ವಲ್ಪ ಮೈಕೈ ನೋವು ಎಲ್ಲ ಹಾಗೆ ಇದೆ ಸರ್ ನನಗೆ ಏನು ಮಾಡಡು ಸರ್ ಅದು ಅದು ಈಗ ಮೂರು ದಿವಸ ಆಯಿತಲ್ಲ ಸರ್ ಇದು ಮೂರು ದಿವ್ಸದಿಂದ ಆಗುತ್ತೆ ಸರ್ ಇದಾಗಿಲ್ಲ ನಿನ್ನೆ ಬನ್ ಕಡಿಮೆ ಆದಂಗೆ ಕಾಣ್ತಾಯಿಲ್ಲ ಸರ್ ಅದಕ್ಕೆ ಏನು ಮಾಡೋದು ಸರ್ ಹಾಂ ಹೌದು ಸರ್ ಅದನ್ನೇ ತೊಗೊಂಡಿದೀನಿ ನೀವು ಕೊಟ್ಟಿದ್ದು ಹೌದು ಸರ್ ಹ್ಞೂ ಗೊತ್ತಾಗಿಲ್ಲ ಸರ್ ಅದಕ್ಕೆ ತಾವು ಹಾಂ ಹಾಂ ತಾವು ಈಗ ಆಸ್ಪೆಟ್ಲಲ್ಲಿ ಇದ್ದೀರಾ ಮನೇಲಿದ್ದೀರಾ ಸರ್ ಹಾಂ ಸರಿ ಸರ್ ನಾನು ನಾನು ಇನ್ನೊಂದು ಸ್ವಲ್ಪ ಹೊತ್ ಬಿಟ್ಟು ಬರಲಾ ಸರ್ ಹಾಂ ಸರಿ ಸರ್ ಒಂದು ಆಂ ಹಾಂ ಒಂದು ಒಂದು ಅರ್ಧ ಗಂಟೆ ಬಿಟ್ಟು ಬರಲಾ ಸರ್ ನಾನು ಸರಿ ಸರ್ ಅದು ಬಂದು ಫೋನ್ ಮಾಡ್ತೀನಿ ಸರ್ ಅಲ್ಲೇ ಬರ್ತೇನೆ

ಹಾಂ ಸರಿ ಸರ್ ಹಾಂ ಸರಿ ಸರ್ ಸರಿ ಸರ್ ಸರಿ ಸಾರ್ ಸರಿ ಸಾರ್ ಸರಿ ಸರ್ ಅದನ್ನೇ ತೊಗೋತೀನಿ ಆಯಿತು ಸರ್ ಓಕೆ ಸರ್ ಬಾಯ್ ಬಾಯ್